ನನ್ನ ಪ್ರದೇಶದಲ್ಲಿರುವ ಪ್ರವಾಸ ಸಂಸ್ಥೆ ಅಂದರೆ ಅದು ಪ್ರಮಿಳಾ ಟೂರ್ಸ್ ಆ್ಯಂಡ್ ಟ್ರಾವೆಲ್ಸ್ ಅವರು ಕರ್ನಾಟಕ ಆಗ್ಲಿ ದೇಶದಾದ್ಯಂತ ಎಲ್ಲ ಕಡೆಗೂ ಪ್ರವಾಸದ ಯೋಜನೆ ಬಗ್ಗೆ ನಮಗೆ ತಿಳಿ ಹೇಳ್ತಾರೆ ಮತ್ತು ಆ ಯೋಜನೆಗಳಿಗೆ ಪೂರಕವಾದ ವ್ಯವಸ್ಥೆಯನ್ನು ಕೂಡ ಮಾಡ್ತಾರೆ ಅವರ ಅಂಗಡಿಯ ಮುಂಭಾಗದಲ್ಲಿರುವ ಒಂದು ಸ್ಲೋಗನ್ ನಿಜವಾಗಿ ನನಗೆ ತುಂಬ ಹಿಡಿಸಿತು ನಾವು ಸದಾ ನಿಮ್ಮ ಸೇವೆಗಾಗಿ ನಿಜವಾಗಿ ಆ ಒಂದು ಉತ್ತಮವಾದ ಅಭಿಪ್ರಾಯವನ್ನು ಇಟ್ಟುಕೊಂಡು ಯಾವುದೇ ಒ ಯಾವುದೇ ಒಂದು ಸಂಸ್ಥೆಯನ್ನು ನಡೆಸೇಕಿದ್ದರೆ ಅವರಿಗೆ ಆ ಸಂಸ್ಥೆಯ ಬಗ್ಗೆ ಅಪಾರವಾದ ಗೌರವ ಕೂಡ ಇರ್ತದೆ ಒಂದು ಸೆ ಸೇವೆಗೆ ನಾವು ಸದಾ ಸಿದ್ಧ ಅನ್ನುವ ಪದವನ್ನು ಬಳಕೆ ಮಾಡಬೇಕಿದ್ರೆ ನಮಗೆ ಅವರು ಯಾವ ರೀತಿ ಸೇವೆ ನೀಡ್ತಾರೆ ಅನ್ನೊ ಅದು ಅದರ ಮೂಲ ರೂಪವೇ ನಮಗೆ ಆ ಸ್ಲೋಗನಲ್ಲೇ ಗೊತ್ತಾಗ್ತದೆ ನಿಜವಾಗಿ ಪ್ರಮಿಳಾ ಟೂರ್ಸ್ ಆ್ಯಂಡ್ ಟ್ರಾವೆಲ್ಸ್ ನಮ್ಮ ಊರಲ್ಲಿ ಬಹಳ ಒಂದು ನಮಗೆ ಪ್ರವಾಸಕ್ಕೆ ಪೂರಕವಾದ ಅವರಲ್ಲಿ ನಾವು ನಮ್ಮ ಊರಿಂದ ಬೆಂಗಳೂರಾಗಲಿ ಮಂಗಳೂ ಮೈಸೂರಾಗಲಿ ಹೊಸಪೇಟೆ ಆಗಲಿ ಬಳ್ಳಾರಿ ಆಗಲಿ ಎಲ್ಲ ಮಂತ್ರಾಲಯ ಮುಂತಾದ ಪ್ರಮುಖ ಸ್ಥಳಗಳಿಗೆ ಬಸ್ಸಿನ ಟಿಕೆಟ್ನ ವ್ಯವಸ್ಥೆ ರೈಲು ಟಿಕೆಟ್ನ ವ್ಯವಸ್ಥೆ ಹಾಗು ದೂರದ ಪ್ರದೇಶಗಳಿಗೆ ವಿಮಾನದ ಟಿಕೆಟ್ನ ವ್ಯವಸ್ಥೆಯನ್ನು ಕೂಡ ಮಾಡ್ತಾರೆ ಸದಾ ನಗುಮುಗದ ಸೇವೆಯನ್ನು ನೀಡೋದ್ರೊಂದಿಗೆ ಅಲ್ಲಿರುವ ಇಬ್ಬರು ಕೆಲಸದವರು ಕೂಡ ಬಂದ ವ್ಯಕ್ತಿಗಳ ಜೊತೆ ಉತ್ತಮವಾದ ಬಾಂಧವ್ಯವನ್ನಿಟ್ಕೊಂಡು ಒಳ್ಳೆ ರೀತಿ ಸಂವಾದವನ್ನು ಮಾಡಿಕೊಂಡು ಅವರಿಗೆ ಬೇಕಾದ ವ್ಯವಸ್ಥೆಗಳನ್ನು ಕೂಡ ಮಾಡಿಕೊಡ್ತಾರೆ ಇಂಥ ಒಂದು ಪ್ರವಾಸ ನಾವು ಏನಾದರೂ ಪ್ರವಾಸದ ಯೋಜನೆ ಮಾಡಬೇಕಿದ್ರೆ ಇದ್ದರೆ ನಾವು ಮೊದಲಾಗಿ ಸಂದರ್ಶಿಸುವುದು ಅವರನ್ನೇ ಅವರ ಹೆಸರು ಹರೀಶ್ ಪಿ ಆರ್ ಅಂತ ನಿಜವಾಗಿ ನಾವು ಅದೆಷ್ಟೊ ಪ್ರವಾಸಗಳನ್ನು ಆಯೋಜನೆ ಮಾಡಿದ್ದೇವೆ ಅದಕ್ಕೆ ನಮಗೆ ಪೂರಕವಾದ ಪ್ರಯಾಣದ ವ್ಯವಸ್ಥೆಯನ್ನು ನಿರ್ದಿಷ್ಟ ಸ್ಥಳದ ಮಾಹಿತಿಗಳನ್ನು ಕೂಡ ಅವರು ನಮಗೆ ನೀಡಿದ್ದಾರೆ ನಿಜವಾಗಿ ಯಾವುದೇ ಒಂದು ಪ್ರವಾಸದ ಯೋಜನೆಯನ್ನು ಕೈಗೊಳ್ಬೇಕಿದ್ದರೆ ಮೊದಲು ಆ ಸ್ಥಳದ ಪ್ರಾಮ್ ಪ್ರಾಮುಖ್ಯತೆಯನ್ನು ಕೂಡ ನಾವು ತಿಳಿದಿರಬೇಕಾಗುತ್ತೆ ಇಂಥ ಒಂದು ಪ್ರಾಮುಖ್ಯತೆಯನ್ನು ಕೂಡ ಅವರು ನಮಗೆ ಹೇಳಿಕೊಟ್ಟಿದ್ದಾರೆ ಮತ್ತೇನು ಪ್ರವಾಸದ ಯೋಜನೆಯನ್ನು ಹಾಕಿ ಕೊಟ್ಟ ನಂತರ ನಾವೊಂದು ಪ್ರಯಾಣ ಮಾಡಿದ ಸಂದರ್ಭದಿಂದ ಮತ್ತು ಹೊರಟ ದಿನದಿಂದ ಬಂದು ಮುಟ್ಟುವ ತನಕ ನಮ್ಮ ಕಾಳಜಿ ಕೂಡ ಅವರು ವಹಿಸಿಕೊಳ್ತಾರೆ ಇದೆಲ್ಲ ನೋಡಬೇಕಿದ್ರೆ ಒಂದು ಪ್ರಯಾಣದ ಒಂದು ಪ್ರವಾಸದ ಯೋಜನೆಗೆ ನಮಗೆ ಪ್ರವಾಸಿ ಸಂಸ್ಥೆಗಳು ಹಂಗೆ ನಮಗೆ ತುಂಬ ಪೂರಾಕವಾಗಿರ್ತದೆ ಅಂಥೇಳ್ಳಿಕ್ಕೆ ತುಂಬ ಸಂತೋಷ ಆಗ್ತಾಯಿದೆ ಅದಲ್ಲದೇ ನಾವು ಅಪರಿಚಿತರೊಂದಿಗೆ ಪ್ರವಾಸದ ಯೋಜನೆಗಳನ್ನು ಹಾಕಿಕೊಳ್ಳುವುದಕ್ಕಿಂತ ನಮಗೆ ತಿಳಿದವರು ನಮಗದೆ ಪ್ರವಾಸದ ಯೋಜನೆಗಳನ್ನು ಹಾಕಿ ಕೊಟ್ಟರೆ ನಮಗೆ ಕೂಡ ಖುಷಿಯಾಗ್ತದೆ ನಮ್ಮ ಪ್ರಯಾಣದ ವೆಚ್ಚ ಇಲ್ಲವೆ ಅಲ್ಲಿ ನಿರ್ದಿಷ್ಟವಾಗಿ ನಾವು ತಂಗುವ ವ್ಯವಸ್ಥೆ ಅಲ್ಲಿ ನಮಗೆ ಬೇಕಾದ ಪೂರಕ ವ್ಯವಸ್ಥೆಗಳನ್ನು ಕೂಡ ಅವರು ಮೊದಲೇ ತಿಳಿ ಹೇಳ್ತಾರೆ ನೀವಿಂಥ ಜಾಗದಲ್ಲಿ ಹೋದರೆ ನಿಮಗೆ ನಿಮಗೆ ನಿಮ್ಮ ಮೌಲ್ಯಕ್ಕೆ ಅನುಗುಣವಾದ ವ್ಯವಸ್ಥೆ ಕೂಡ ಅಲ್ಲಿ ಇರ್ತದೆಂತ ಅದನ್ನೆಲ್ಲ ನಮಗೆ ಹೇಳಿಕೊಡ್ತಾರೆ ಈ ಪ್ರವಾಸದ ಯೋಜನೆ ಮಾಡಬೇಕಿದ್ರೆ ನಾವು ತುಂಬ ಯೋಚನೆಗಳನ್ನು ಕೂಡ ನಾವು ಮಾಡ್ತೇವೆ ಈ ದುಂದು ವೆಚ್ಚದ ಕಾಲದಲ್ಲಿ ನಮಗೆ ನಮ್ಮ ಹಣದ ವ್ಯವಸ್ಥೆಗೆ ಅನುಗುಣವಾಗಿ ಪ್ರವಾಸಗಳು ಇದ್ದರೆ ಒಳ್ಳೇದು ಅಂತ ನನಗೆ ಹೇಳ್ಳಿಕ್ಕೆ ತುಂಬ ಖುಷಿಯಾಗ್ತಾಯಿದೆ